ಇದೂ ನೂತನ್ ಟ್ರಾವಲ್ಸಾ ಇಲ್ಲೀ ನಾವೂ ಈಗ ಬ್ಯಾಂಗ್ಳೂರಿಂದ ಬಂದಿದ್ದೇವೆ ನಮಗೆ ಒಂದು ನಾವು ಒಂದು ಎಂಟು ಜನ ಇದ್ದೇವೆ ನಮಗೆ ಒಂದು ಉಡುಪಿ ವಿಶ್ವೇಶ್ವರ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಹೌದು ನಿಮ್ದೂ ಎಲ್ಲಿ ನಿಮ್ಮಹತ್ರ ಯಾವುದೆಲ್ಲ ಉಂಟು ಗಾಡಿ

ಹಾಂ ಅಷ್ಟು ರೇ ಅಷ್ಟು ರೇಟ್ ಉಂಟ ಹಾಂ ಎಂಟು ಜನ ಮಾಡ್ಕೆ ಕಡಿಮೇ ನೋಡೀ ನೋಡಿ ಸ್ವಲ್ಪ ಏನಾದರು ಹೆಚ್ಚು ಕಮ್ಮಿ ಮಾಡ್ಬೌದ ಅಂತ ನಮಗೆ ಮತ್ತು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಉಡುಪಿ ಪರಿಸರ ಎಲ್ಲ ಸ್ವಲ್ಪ ಬೀಚಿ ಮತ್ತು ಕೃಷ್ಣ ಮಠ ಅದೆಲ್ಲ ನೋಡ್ಲಿಕ್ಕೆ ಉಂಟು ಹ್ಞೂ ಓ ನೋಡ್ಬೌದ ಹಾಂ ಮತ್ತು ಡ್ರೈವರು ಯಾರಿಗೇ ಡ್ರೈವರ್ ಯಾರಿಗೆ ಕಳಿಸ್ತೀರಿ ನೀವು ನೀವು ನೀವೆ ಓನು ಓನಾ

ಹಾಂ ಹಾಂ ನಾವು ಎಷ್ಟು ಎಲ್ಲೀ ಎಲ್ಲಿ ಹೋದರು ಕೂಡ ಒಂದು ದಿವಸಕ್ಕೆ ಐದು ಸಾವಿರ ಚಾರ್ಜ್ ಮಾಡೀ ನೀವು ಕೊಡ್ತೀರಿ ಡ್ರೈವರು ಒಳ್ಳೆ ಇದ್ದಾರೆ ತೊಂದರೆ ಇಲ್ಲಲ್ಲ ಏನು ಏನೂ ಯಾವ್ದೊ ಚಟ ಗಿಟ ಏನಿಲ್ಲಲ್ಲ ಡ್ರೈವರಿಗೆ ಇಲ್ಲಲ್ಲ ಹಾಗದ್ರೆ ನಾವೂ ಹುಷಾರಾಗಿ ಹೋಗಿ ನಮಗೆ ಬೆಳಗ್ಗೆ ನೀವು ಆದಷ್ಟು ಬೇಗ ಒಂದು ಎಂಟು ಗಂಟೆಗೆ ಕಳಿಸಿದರೆ ನಾವೂ ರೆಡಿಯಾಗಿ ನಿಲ್ತೇವೆ ಎಂಟು ಜನ ಕೂಡ ನೀವು ಎಲ್ಲಿ ಕಳಿಸ್ತೀರಿ ನಲ್ಲೋ ನಮಗೆ ನಮ್ಮ ಮನೆಗೆ ಕಳಿಸ್ತೀರ ನಾವು ಬತ್ತದ್ದು ಬೆಂಗ್ಳೂರಿನಿಂದ ಈಗ ನಾವು ಹೆಜಮಾಡಿಯಲ್ಲಿ ಇದ್ದೇವೆ ಹೆಜಮಾಡಿಯಲ್ಲೆ ಹೆಜಮಾಡೀ ಬಸ್ ಸ್ಟ್ಯಾಂಡ್ನ ಸ್ವಲ್ಪ ಮುಂದೆ ಒಂದು ಫಿಶರಿಸ್ ರೋಡ್ ಉಂಟು ಅಲ್ಲಿಂದ ನೀವು ಬಂದರೆ ಎದುರು ಬಂದರೆ ಅಲ್ಲಿ ಒಂದು ಪಾಂಡುರಂಗ ದೇವಸ್ಥಾನ ಮಂದಿರ ಉಂಟು ಅಲ್ಲೀ ಕೇಳಿದರೆ ಯಾರು ಹೇಳ್ತಾರೆ ಇಲ್ಲದಿದ್ರೆ ಅಲ್ಲಿ ಬಂದು ಕಾಲ್ ಮಾಡಿ ನಾನೇ ಮಾ ನಾನಲ್ಲೆ ಮಾರ್ಗದತ್ತಿ ಬರ್ತೇವೆ ನಾವು ಆಯ್ತಾ ಹಾಂ ಹೌದ ಅಲ್ಲಿಗೆ ಕಳಿಸಿ ನಮಗೆ ಏನು ಗೊತ್ತೂ ನಮಗೇನು ಗೊತ್ತ ನಮಗೆ ಕರೆಕ್ಟ್ ಡ್ರೈವರ್ ಬೇಕು ಮತ್ತು ನಾವು ಹೋಗಿ ಜಾಗರುಕರಾಗಿ ಮನೆಗೆ ತ ಬಂದು ಬಿಡಬೇಕು ಮಧ್ಯದಲ್ಲಿ ಆಗೋದ್ ಹೋಗೋದ್ ಎಲ್ಲ ದೇವರ ಇಚ್ಚೆ ಆ ಪ್ರಶ್ನೆ ಬೇರೆ ಆದರು ನಮಗೆ ಸ್ವಲ್ಪ ಧೈರ್ಯ ಬೇಕಲ್ಲ ನಾವಂದ್ರೆ ಬೇರೆ ಊರಿಂದ ಬಂದವರಲ್ವ ಅದಕ್ಕೆ ನಿಮ್ಮಾ ವಿಶ್ವಾಸದಲ್ಲಿಂದ ನಾವು ಹೋಗೋದು ಹಾಗೆ ಆಯ್ತಾ ತೊಂದರೆ ಇಲ್ಲಲ್ಲ ಹಾಂ ಆಯಿತು ಹಾಗಾದ್ರೆ ಸರಿ ಇಡ್ತೇನೆ ನಾನು ಫೋನು ಆದಷ್ಟು ಬೇಗ ಜಾಗ್ರತೆಯಾಗಿ ನಮ್ಮನ್ನು ಬಿಟ್ಟು ಕಳಿಸಲಿಕ್ಕೆ ಹೇಳಿ ಆಯ್ತಾ